ನನ್ನ ಫಸ್ಟು ಪೋಸಿಟಿವ್ ಪ್ರಾಡಕ್ಟ್ ಬಂದ್ಬಿಟ್ಟು ನಾನು ಟೆಕ್ಸ್ಟ್ ಬುಕ್ಸನ್ನ ತಗೊಂಡಿದ್ದೀನಿ ಏನಕ್ಕೆ ಅಂತಂದರೆ ಟೆಕ್ಸ್ಟ್ ಬುಕ್ಸ್ ತುಂಬ ಇಂಪೋರ್ಟೆಂಟಾಗಿರುತ್ತೆ ಯಾಕೆ ಅಂತಂದರೆ ನಾವು ಏನಾದರೂ ಒಂದು ಎಕ್ಸಾಮ್ ಬರಿಬೇಕು ಏನಾದರೂ ಒಂದು ನಾವು ತಿಳ್ಕೋಬೇಕು ಅಂತಂದರೆ ಟೆಕ್ಸ್ಟ್ ಬುಕ್ಸ್ ನಮಗೆ ತುಂಬ ಪ್ರಮುಖ ಆಗಿರೋ ಅಂಶ ಆಗಿರುತ್ತೆ ಯಾಕೆ ಅಂತಂದರೆ ಟೆಕ್ಸ್ಟ್ ಬುಕ್ ಇದ್ದರೆ ನಾವು ಯಾವಾಗ ಬೇಕಾದರೂ ನೋಡಿ ಕಲಿಬೋದು ಮತ್ತು ನಮಗೆ ಗೊತ್ತಿಲ್ಲ ಅಂತಂದ್ರುನು ಯಾವಾಗಾದರೂ ಎತ್ಕೊಂಡು ನಾವು ಅದನ್ನು ನೋಡ್ಕೊಂಬೋದು ಓದ್ಕೊಬೋದು ಆ ಮತ್ತು ಆ ಟೆಕ್ಸ್ಟ್ ಬುಕ್ಕು ನಮಗೆ ಬೇರೆಯವರಿಗೂ ಕೂಡ ಕೊಡೊದಕ್ಕೆ ಯೂಸ್ ಆಗುತ್ತೆ ಅವರು ಏನಕ್ಕೆ ಅಂತಂದರೆ ಬೆ ಇವಾಗ ಗೂಗಲಲ್ಲಿ ಅದೆಲ್ಲ ಸರ್ಚ್ ಮಾಡಿದ್ರೆ ಬೇರೆವ್ರಿಗೆ ನಾವು ಕೊಡೋದಕ್ಕಾಗಲ್ಲ ಈಗ ನಾವು ಟೆಕ್ಸ್ಟ್ ಬುಕ್ ಒಂದು ತಂದ್ಬಿಟ್ಟು ನಾವು ಟೆಕ್ಸ್ಟ್ ಬುಕ್ಕನ್ನ ತಗೊಂಡು ಇಟ್ಕೊಂಡಿದ್ರೆ ಆ ಟೆಕ್ಸ್ಟ್ ಬುಕ್ಕನ್ನ ನಾವು ಓದ್ಕೊಬೋದು ಬೇರೆಗು ಓದ್ಕೊಳ್ಳೊಕ್ಕೆ ಕೊಡ್ಬೋದು ಅಕ್ಕಪಕ್ಕದಲ್ಲಿರೋರಿಗೆ ನಾವು ತಿಳ್ಸ್ಕೊಡ್ಬೋದು ಇಲ್ಲ ನೀವು ಒಂದಿನ ತಗೊಂಡು ಓದ್ಕೊಳ್ಳಿ ನನ್ಗೆ ಆಮೇಲೆ ಮತ್ತೆ ಕೊಡಿ ಅಂತಂದ್ಬಿಟ್ಟು ಹೇಳ್ಬೋದು ಆ ಟೆಕ್ಸ್ಟ್ ಬುಕ್ಕನ್ನ ನಾವು ಏನ್ತಕ್ಕೆ ಕೊಡ್ತೀವಿ ಅಂತಂದರೆ ಈಗ ನಾವೊಬ್ಬರೇ ಕಲಿಯೋದು ಕಲ್ತ್ಕೊಳ್ಳೋದಕ್ಕಿನ್ನ ಹಲವಾರು ಜನಾನು ಕಲ್ತ್ಕೊಬೋದು ಅದೇ ನಾವು ಫೋನಲ್ಲಿ ಏನಾದರೂ ಸ್ಟೋರ್ ಮಾಡಿ ಇಟ್ಕೊಂಡಿದ್ರೆ ಶೇಖರಣೆ ಮಾಡಿ ಇಟ್ಕೊಂಡಿದ್ರೆ ಅದೇನಾಗುತ್ತೆ ಅಂತಂದರೆ ಬರಿ ನಮ್ಮ ಹತ್ರ ಮಾತ್ರ ಉಳ್ಕೊಳುತ್ತೆ ಬೇರೆಯವರ ಹತ್ರ ಯಾರ ಹತ್ರನು ಸಿಗಲ್ಲ ಅದಕ್ಕೆ ನಾವು ಟೆಕ್ಸ್ಟ್ ಬುಕ್ಕನ್ನ ತುಂಬ ಪ್ರಮುಖ ಆಗಿರೋ ಅಂತ ಅಂಶ ಅಂತ ಅಂದ್ಬಿಟ್ಟು ನಾವು ತಿಳ್ಕೊತೀವಿ ಆ ಟೆಕ್ಸ್ಟ್ ಬುಕ್ಕು ನಾವು ಯೂಸ್ ಮಾಡ್ಕೊಂಡು ನಾವು ಉಪಯೋಗ ಮಾಡಿಕೊಂಡು ಬೇರೆಯರ್ಗೂ ಕೂಡ ಉಪ್ಯೊಗಕ್ಕೆ ಬರುತ್ತೆ ಅದು ಮತ್ತೆ ಅವ್ರೋದ್ಕೊಂಡು ಅವ್ರು ಇನ್ನೊಬ್ರಿಗೆ ಕೊಡ್ತಾರೆ ಅವ್ರು ಮತ್ತೊಬ್ರಿಗೆ ಕೊಡ್ತಾರೆ ಅದಕ್ಕೆ ನಾವು ಟೆಕ್ಸ್ಟ್ ಬುಕ್ಕನ್ನ ತುಂಬ ಪ್ರಮುಖ ಆಗಿರೋ ಅಂಥ ಅಂಶ ಅಂತ ತಿಳ್ಕೊಂಡು ನಾವು ಟೆಕ್ಸ್ಟ್ ಬುಕ್ಗೆ ಪ್ರಾಮುಖ್ಯತೆನ ಹೆಚ್ಚಾಗಿ ಕೊಟ್ಟಿರ್ತೀವಿ ಟೆಕ್ಸ್ಟ್ ಬುಕ್ಕಿಂದ ನಮಗೆ ತುಂಬ ಜ್ಞಾನಾರ್ಜನೆ ಜಾಸ್ತಿಯಾಗುತ್ತೆ ಮತ್ತು ನಾವು ಟೆಕ್ಸ್ಟ್ ಬುಕ್ಕಲ್ಲಿ ಏನ್ಬೇಕಾದ್ರು ನಾವು ಅದು ಬುಕ್ಕನ್ನ ಓದಿಕೊಂಡು ನಾವು ಏನ್ಬೇಕಾದ್ರು ಅರ್ತ್ಕೊಂಬೊದಾಗಿರುತ್ತೆ ಆ ಟೆಕ್ಸ್ಟ್ ಬುಕ್ಕಿಂದ ನಾವು ಏನ್ಮಾಡ್ತೀವಿ ಅಂತಂದರೆ ನಾವೀಗ ಎಕ್ಸಾಮ್ ಎಕ್ಸಾಮ್ ದಿನಗಳಲ್ಲಿ ಅದನ್ನು ನಾವು ತುಂಬ ಉಪಯುಕ್ತವಾಗಿ ಪ್ರಯೋಗ ಪ್ರಯೋಜನಾನ ಪಡ್ಕೊಂತೀವದ್ರಿಂದ ಏನಕ್ಕೆ ಅಂತಂದರೆ ಅದ್ರೊಳಗೆ ಏನಿರುತ್ತೊ ನಾವು ಅದನ್ನು ಓದ್ಕೊಂಡೋಗಿ ಬರಿತೀವಿ ಮತ್ತು ನಮಗೆ ಗೊತ್ತಾಗ್ಲಿಲ್ಲಾಂತಂದ್ರೆ ಮತ್ತೆ ಮತ್ತೆ ತೆಗ್ದು ಓದ್ಕೊಬೋದಾಗಿರತ್ತೆ